ನಮ್ಮ ಪ್ರದೇಶದ ಆಡಳಿತ ನಡೆಸ್ತಿರೋ ಮುಖ್ಯ ರಾಜಕೀಯ ಪಕ್ಷ ಯಾವುವು ಅಂದೆ ಅದೀಗ ಬಿ ಜೆ ಪಿ ಅದು ಅದು ಹೇಗೆ ಬೆಳೆದು ಬಂದಿತ್ತು ಅಂದರೆ ಅದನ್ನು ಹೇಗೆ ಹೇಳೋದು ಅಂದರೆ ಜನ ಒಳ್ಳೆಯದಿದ್ದರೆ ಪಕ್ಷಕ್ಕೆ ನಿಂತ ಅಭ್ಯರ್ಥಿ ಒಳ್ಳೆಯದಿದ್ದವನಿಗೆ ಓಟಕ್ಕೆ ಹಾಂ ಅವನಿನ್ನು ಮುಂದೆ ನಮ್ಮ ಆಡಳಿತ ಪಕ್ಷವನ್ನು ಮುಂದು ನಡೆಸು ನಡೆಸಿಕೊಳ್ಳಬೇಕೆ ಅಂತ ನಾವು ಅವರಿಗೆ ವೋಟ್ ಹಾಕುತ್ತೇವೆ ಇದು ನಮ್ಮ ರಾಜ್ಯ ಇತಿಹಾಸದ ಯಾವ ರೀತಿ ಪೂರಕವಾಗಿದೆ ಅಂದರೆ ಇಲ್ಲಿ ನಮ್ಮ ಆಡಳಿತ ಹೇಗಿದೆ ಆ ಪಕ್ಷ ಒಳ್ಳೆಯದಿದ್ರೆ ಆ ನಮ್ಮ ಮೇಲೆ ಕೂಡ ಅದೇ ಪಕ್ಷ ಬರಬೇಕು ಅಂತ ನಮಗೊಂದು ಇರ್ತದೆ ಹಾಗಾಗಿ ನಾವು ಕೆಳಗಿನ ಪಕ್ಷ ಆಡಳಿತ ಮಾಡೋರಿಗೆ ನಾವು ವೋಟ್ ಹಾಕ್ತೀವಿ